ಹಾಂ ಹಲೋ ಸರ್ ಇದು ಚಂದನ ಟ್ರಾವೆಲ್ಸ್ ಅಲ್ವಾ ಹಾಂ ಸರ್ ನಮಗೆ ಈಗ ನಾಳೆ ಅಲ್ಲ ನಾಡಿದ್ದು ಮ್ಯಾಂಗಳೂರಿಂದ ನಮ್ಮ ಪೇರೆಂಟ್ಸ್ ಬರ್ತಿದ್ದಾರೆ ಸರ್ ಅವರನ್ನ ಕರ್ಕೊಂಬರೋಕೆ ಒಂದು ಕ್ಯಾಬು ಅಲ್ಲಿಂದ ಬುಕ್ ಮಾಡ್ಬೇಕಿತ್ತು ಸರ್ ನಿಮ್ಮಲ್ಲಿ ಸಿ ಈ ಥರ ಒಂದು ಸೌಲಭ್ಯ ಸಿಗುತ್ತಾ ಸರ್ ಮ್ಯಾಂಗಳೂರಿಂದ ನಮ್ಮ ತುಮ್ಕೂರಿಗೆ ಬರೋಕೆ ಬೇಕಾಗಿತ್ತು ಸರ್ ಹೋ ಹೌದಾ ಸರಿ ಸರ್ ಒಕೆ ನಾನು ಇನ್ಫರ್ಮೇಷನ್ ಕಳಿಸ್ತೀನಿ ಅಂದರೆ ನಮ್ಮ ಪೆ ಅಂದರೆ ನಮ್ಮ ಪಾಲಕ್ರ ನಮ್ಮ ತಂದೆ ಮತ್ತು ನಮ್ಮ ತಾಯಿ ಇಬ್ಬರಿದ್ದಾರೆ ಸರ್ ಆ ಊರಿಂದ ಅವರನ್ನ ಸುರಕ್ಷಿತವಾಗಿ ನೀವು ಕ್ಯಾ ಕರ್ಕೊಂಡು ಬರಬೇಕು ಸರ್ ಮತ್ತು ದಾರಿ ಯಾವತರ ಅಂತ ನಾನು ಹೇಳ್ತಿನಿ ಸರ್ ಮ್ಯಾಂಗಳೂರಿನಿಂದ ಮೈನ್ ಹೋ ಬೆಂಗ್ಳೂರು ರೂಟ್ಹಿಡ್ದು ತುಮಕೂರಲ್ಲಿ ನಮಗೆ ಅವ್ರನ್ನ ಬಿಟ್ಹೋಗ್ಬೇಕು ಸರ್ ಮತ್ತು ಅವ್ರ ಮೊಬೈಲ್ ನಂಬರ್ ಬಂದುಬಿಟ್ಟು ನೈನ್ ಸಿಕ್ಸ್ ಒಂಬತ್ತು ಆರು ಎಂಟು ಆರು ಜಿರೋ ಐದು ಒಂದು ನಾಲ್ಕು ಎರಡು ಒಂದು ಸರ್ ಮತ್ತು ಮ್ಯಾಂಗಳೂರಿಂದ ತುಮ್ಕೂರಿಗೆ ಬರೋಕ್ಕೆ ಎಷ್ಟು ಚಾರ್ಜ್ ಆಗುತ್ತೆ ಸರ್ ಹೋ ಹೌದಾ ಸರ್ ಒಕೆ ಸರ್ ಸ್ವಲ್ಪ ಕಡಿಮೆ ಮಾಡೋಕಾಗಲ್ವ ಒಕೆ ಸರ್ ಒಕೆ ಸರ್ ಥ್ಯಾಂಕ್ ಯು ನಮ್ಮದು ಎಲ್ಲ ಅವ್ರುದ್ ಅಡ್ರೇಸ್ ಮತ್ತು ಅವ್ರುದ್ ಮೊಬೈಲ್ ನಂಬರೆಲ್ಲ ನಿಮಗೆ ಹೇಳಿದಿನಿ ಸರ್ ನಮಗೆ ನಾಳೆ ಅಲ್ಲ ನಾಡಿದ್ದು ಬೆಳಗ್ಗೆ ನೀವು ಕ್ಯಾಬನ್ನ ನಮಗೆ ಕಳಿಸಿಕೊಡಿ ಸರ್ ಒಕೆ ನಾ ಅವರು ಬರ್ತಿರೆ ಆ್ಯಂಡ್ ನಿಮ್ಮ ಮೊಬೈಲ್ ನಂಬರ್ ಅವರಿಗೆ ಕೊಟ್ಟಿರ್ತೀನಿ ಸರ್ ಅವರು ನಿಮ್ಮ ಕ್ಯಾಬ್ ಡ್ರೈವರಿಗೆ ಕಾಲ್ ಮಾಡಿ ಕೇಳ್ತಾರೆ